ಈ ದಿನಗಳಲ್ಲಿ ವಿಪರೀತ್ವಾಗಿ ಬಳಸ್ತಾ ಇರೋಂಥ ಹ್ಯಾಪುಗಳು ಫೇಸ್ಬುಕ್ಕು ಇನ್ಷ್ಟಾಗ್ರಾಮು ವಾಟ್ಸಪು ಮತ್ತು ಹೆಚ್ಚಿನ ರೀತಿಯಲ್ಲಿ ಆಗ್ತಾ ಇರೋಂಥದ್ದು ಬೇರೆ ಬೇರೆ ಎ ಗೇಮ್ಸು ಹ್ಯಾಪುಗಳು ಮತ್ತು ಡ್ರೀಮ್ ಲವೆನು ಗೇಮ್ಸ್ ಲೆವೆನಗಳಲ್ಲಿ ಎಕ್ಸಾಂಪಲ್ಗೆ ಗ್ರೀನ್ ಲಾ ಇದು ಮತ್ತು ರಮ್ಮಿ ಆಟಗಳು ಈ ಹ್ಯಾಪುಗಳನ್ನ ಜನಗಳು ಹೆಚ್ಚು ಹೆಚ್ಚು ಬಳಸ್ತಾ ಇದ್ದಾರೆ ಸ್ಮಾಟ್ ಫೋನುಗಳಿಂದ ಆಗೋ ಅಂಥದ್ದು ಅನಾನು ಅನುಕೂಲಗಳು ಏನು ಅಂತಂದರೆ ನಾವೆಲ್ಲಾದರೂ ಹೊರಗಡೆ ಹೋದಾಗ ನಾ ಯಾರ್ನಾದ್ರೂ ಸಂಪರಿಸ್ಬೇಕು ಅಡ್ರಸ್ ನಮಗೆ ವಿಳಾಸ ಗೊತ್ತಾಗಲಿಲ್ಲ ಅಂದರೆ ಅವ್ರೊಟ್ಟಿಗೆ ನಾವು ಕಮ್ನಿಕೇಷನಲ್ಲಿ ಸಂಪರ್ಕದಲ್ಲಿ ಇದ್ದು ಎಲ್ಲಿದ್ದಾರೆ ಏನು ಅಂತ ನಾವು ಈಸಿಯಾಗಿ ಹುಡುಕೋ ಅಂಥದ್ದು ಮತ್ತು ನಮಗೆ ಏನಾದರೂ ತೊಂದರೆ ಆದಾಗ ಇನ್ನೊಬ್ರಿಗೆ ಕಾಲ್ ಮಾಡಿ ನಾವು ಇಂಥ ಸಂಕಷ್ಟದಲ್ಲಿ ಇದ್ದೀವಿ ಬೇಗ ಬನ್ನಿ ಅಂತ ಹೇಳೋ ಅಂಥದ್ದು ಮತ್ತು ಆಂಬ್ಲೆನ್ಸ್ಗೋ ಮತ್ತು ಯಾರಿಗಾದ್ರೂ ಹೆಲ್ತ್ ಇಶ್ಯೂಸ್ ಬಂದಾಗ ಅವ್ರುಗಳ್ಗೆ ಫೋನ್ ಮಾಡಿ ತಿಳಿಸೋ ಅಂಥದ್ದು ಈ ರೀತಿ ಅನ ಅನುಕೂಲಗಳಿಗೆಲ್ಲ ಇದೆ ಮತ್ತು ಅನನುಕೂಲಗ್ಳು ಅನನುಕೂಲತೆ ಹೆಚ್ಚಾಗಿರೋದು ಏನು ಅಂತಂತಂದರೆ ಆವ ಹ್ಯಾಪುಗಳಲ್ಲಿ ಅವ್ರನ್ನ ಅವರು ತುಂಬ ಹಿನ್ವಾಲ್ ಮಾಡ್ಕೊಂಡಿರೋ ಅಂಥದ್ದು ಆ್ಯಪುಗಳಲ್ಲಿ ಹೋಗಿಬಿಟ್ರೆ ಏನಾಗ್ತಾ ಇದೆ ಒರ್ಗರೆ ಪ್ರಪಂಚ ಏನಾಗ್ತಾ ಇದೆ ಅನ್ನೋದು ಅವ್ರಿಗೆ ಗಮನ ಇರೋದಿಲ್ಲ ಮತ್ತು ಯಾರು ಏನು ಕರೀತಾ ಇದ್ರೂ ಇಲ್ಲ ಹೆಚ್ಚು ಹೆಚ್ಚು ನೋಡೋದ್ರಿಂದ ಆರೋಗ್ಯಕ್ಕೆ ತೊಂದರೆ ಆಗೋ ಅಂಥದ್ದು ಮತ್ತು ಬೇರೆ ಬೇರೆ ವಿಚಾರಗಳಲ್ಲಿ ಅವ್ರ ತಲೆಗಳಲ್ಲಿ ಕೆಟ್ಟ ಯೋಚನೆಗಳು ಬರೋ ಅಂಥದ್ದು ಈ ಹ್ಯಾಪುಗಳಿಂದ ಮತ್ತು ಅವ್ರಿಗೆ ಮನಸ್ಥಿತಿಗಳು ಸರಿಯಾದ ರೀತಿಯಲ್ಲಿ ನಾವು ಕೆಲ್ಸಕ್ಕೆ ಹೋಗಬೇಕು ಮಾಡಬೇಕು ಅನ್ನೋದು ಗಮನ ಇರೋದಿಲ್ಲ ಯಾವಾಗ್ಲೂ ಎಕ್ಸಾಂಪಲ್ಗೆ ಒಂದು ಹ್ಯಾಪು ಬಂತು ಅದು ಏನದು ಪಬ್ಜಿ ಅಂತ ಆ ಪಬ್ಜಿಯಲ್ಲಿ ಎಲ್ಲ ಗಂಡುಮಕ್ಳು ಹೆಣ್ಮಕ್ಳು ಸರಿ ಸಮ ಆಗಿ ಅದರಲ್ಲಿ ಕುಂತ್ಬಿಟ್ರೆ ಅವ್ರಿಗೆ ಸಮಯ ಹೋಗೋ ಸಮಯ ಹೋಗ್ತಾ ಇರೋ ಎಂಥದ್ದೂ ಗಮನಾನೇ ಇರೋದಿಲ್ಲ ಮತ್ತು ಜೋರು ಜೋರಾಗಿ ಮಾತಾಡೋ ಅಂಥದ್ದು ಬೇರೆಯವ್ರಿಗೆ ತೊಂದರೆ ಆಗೋ ಅಂಥದ್ದು ಏನೋ ಆಗೋಗಿದೆ ಅವ್ರಿಗೆ ಅಂತ ಬಂದು ನೋಡೋ ಅಂಥದ್ದು ಈ ರೀತಿ ಅನನುಕೂಲಗಳು ತುಂಬ ಇದೆ ಮತ್ತು ಮಕ್ಳಿಗೆ ಓದೋದ್ರ ಕಡೆ ಗಮನ ಕೊಡೋದಿಲ್ಲ ಮೊಬೈಲುಗಳು ನೇ ಬೇಕು ಅಂತ ಈ ಈಗಿನ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಒಂದು ಎಳೆ ಮಗುಗೂ ಸಹ ಆ ಸ್ಮಾರ್ಟ್ ಫೋನುಗಳನ್ನ ತೋರಿಸಿ ಊಟ ತಿನ್ನಿಸೊ ಅಂಥದ್ದು ಈ ಬೇರೆ ಮ ಅವರು ಅಳ್ದಿರೋ ಇರೋ ಥರ ಫೋನುಗಳನ್ನ ಹಾಕಿ ಕೊಡಿಟ್ಟು ಕೊಡೊ ಅಂಥದ್ದು ತಾಯಂದಿರು ಈ ರೀತಿ ಅನನುಕೂಲಗಳೆಲ್ಲ ಆಗ್ತಾಯಿದೆ ಮುಖ್ಯವಾಗಿ ಇಲ್ಲಿ ಮಕ್ಕಳು ಆಟ ಆಡೋದನ್ನೇ ಮರ್ತು ಬಿಟ್ಟಿದ್ದಾರೆ ಫೋನುಗಳಲ್ಲಿ ಕೂತ್ಕೊಂಡು ಅವ್ರ ಗಮನ ಎಲ್ಲ ಫೋನುಗಳಲ್ಲೇ ಇರುತ್ತೆ ಅದರಲ್ಲಿ ಆ ನೆಟ್ಟಂತೂ ಹಾಕಿಸಿದ್ರೆ ಯುಟೂಬಲ್ಲಿ ನೋಡೋ ಅಂಥದ್ದು ಯಾವ ಚಿತ್ರಗಳನ್ನ ಅವರು ನೋಡ್ತಾರೆ ಯಾವ ಮೆಸೇಜ್ಗಳನ್ನ ಅವರು ನೋಡ್ತಾ ಇದ್ದಾನೆ ಅನ್ನೋದನ್ನು ಸಹ ಪೇರೆಂಟ್ಸು ಗಮನಿಸೋದಿಲ್ಲ ಇದರಿಂದ ಮಕ್ಳ ಮೇಲೆ ತುಂಬ ಅನನುಕೂಲತೆಗಳು ಹೆಚ್ಚಾಗುತ್ತೆ ಮತ್ತು ಕೆಟ್ಟ ಯೋಚನೆಗ್ಳು ಬರೋ ಅಂಥದ್ದು ಕೆಟ್ಟ ಇದಾಗೋ ಅಂಥದ್ದು ಈ ರೀತಿಯನ್ನು ಮಾಡ್ತಾರೆ ಇದೆಲ್ಲ ನಾವು ಬಂದ್ ಮಾಡಬೇಕು ಅಂದರೆ ಸ್ಮಾರ್ಟ್ ಫೋನುಗಳನ್ನ